ನೃತ್ಯ ಸಂದರ್ಭದಲ್ಲಿ ಭಾಗವಹಿಸಿದ್ದೀರಾ ಅಂದರೆ ತುಂಬ ನೃತ್ಯ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೇನಂತೆ ಹೇಳಬೇಕಾದ್ರೆ ನಾನು ಪ್ರತಿ ವರ್ಷ ಕೂಡ ನೃತ್ಯ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದೆ ನಮ್ಮದೆ ಹತ್ತಿರದ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಆಗುತ್ತೆ ಅದರಲ್ಲಿ ಪ್ರತಿ ವರ್ಷ ನಾವು ಡ್ಯಾನ್ಸ್ ಮಾಡುತ್ತೇವೆ ಅಂದರೆ ಅದೊಂದು ಫೀಲಿಂಗೇ ಬೇರೆ ಅಂದರೆ ಹೇಗೆ ಹೇಳೋದು ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಸೇರಿಕೊಂಡು ಮೊದಲು ಹಾಡು ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಳ್ತೇವೆ ಈ ಹಾಡಾ ಈ ಹಾಡಾ ಅದು ಬೇಡ ಇದು ಅಂದರೆ ಈಗಿನ ಟ್ರೆಂಡಿಗೆ ತಕ್ಕ ನಲಿಲಿಕ್ಕೆ ನೋಡ್ತೇವೆ ಜನರಿಗೆ ಇಷ್ಟಾಗಬೇಕು ಜನರಿಗೆ ಮೆಚ್ಚುಗೆಯಾಗಬೇಕು ಕೆಲವೊಂದುಸಲ ನಾವು ಹೀಗೆ ನಲಿಲಿಕ್ಕಾಗೋದಿಲ್ಲ ಯಾವುದಾದರು ಒಂದು ಕಾನ್ಸೆಪ್ಟ್ ಇಟ್ಟುಕೊಳ್ಬೇಕಾಗುತ್ತೆ ಕಾನ್ಸೆಪ್ಟ್ ಜನರಿಗೆ ಇಷ್ಟಾಗಬೇಕು ಜನರಿಗೆ ರೀಚ್ ಆಗೋ ರೀತಿ ಇರಬೇಕು ಅದರಿಂದ ಜನರಿಗೆ ಒಂದು ಮೆಸೇಜ್ ಸಿಗಬೇಕು ಅಂದರೆ ಜನರಿಗೆ ಈಗಿನ ಫ್ಯಾಷನ್ ಅಂತ ಅಂದುಕೊಂಡಿರ್ತಾರೆ ಕೆಲವೊಂದು ಬಟ್ ಅದು ಒಳ್ಳೆದಲ್ಲಂತಲ್ಲ ಹೇಳಲಿಕ್ಕೊಂದು ಒಂದು ರೀತಿಯ ಡ್ಯಾನ್ಸ್ ಅಂದರೆ ಖಾಲಿ ಡಾನ್ಸ್ ಮಾಡಬಾರ್ದು ಅಂದರೆ ಡಾನ್ಸ್ ವಿಥ್ ಸ್ಕಿಟ್ ಅಂದ್ರೆ ಡ್ಯಾನ್ಸಲ್ಲಿ ಎಲ್ಲಾ ಇರ್ತದೆ ಗೊತ್ತಾಯ್ತ ಸಮ್ ಟೈಮ್ ಅಂದ್ರೆ ಡ್ಯಾನ್ಸಿನಲ್ಲಿ ನಾವು ಒಂದು ನಾಟಕ ರೀತಿ ಇಲ್ಲಾದ್ರೆ ಸಿನಿಮಾದ ರೀತಿಯೆಲ್ಲ ತೋರಿಸ್ತೇವೆ ಅಂತ ಡಾನ್ಸನ್ನೆಲ್ಲ ನಾವು ಮಾಡ್ತೇವೆ ಅಂದ್ರೆ ಜನರಿಗೆ ಅದು ಇಷ್ಟ ಕೂಡ ಆಗುತ್ತೆ ಅದ್ರಲ್ಲಿ ಒಂದು ಮೆಸೇಜ್ ಕೂಡ ಸಿಗುತ್ತೆ ಜನರಿಗೆ ಹೌದಾ ಅಂದರೆ ಅದು ನಮಗೊಂದು ಅನುಭವ ಫೀಲಿಂಗೇ ಒಂಥರ ಬೇರೆ ಇರ್ತದೆ ಎಲ್ಲರ ಮುಂದೆ ನಾವು ಒಂದು ನಲಿತೇವೆ ನಮ್ಮನೆಲ್ಲ ನೋಡಿ ಚಪ್ಪಾಳೆ ಬಡಿತಾರೆ ನಮ್ಮ ಡ್ಯಾನ್ಸ್ ಅವರಿಗೆ ಇಷ್ಟ ಆಗುತ್ತೆ ಹೀಗೆ ಆಮೇಲೆ ಕಲಿಸಲಿಕ್ಕೊಂದು ನಾವು ಕೊರಿಯೋಗ್ರಾಫರನ್ನು ಕರಿತೇವೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಸೇರಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಮಗೊಂದು ಸಿಗುತ್ತೆ ಬೇರೆ ಸಮಯದಲ್ಲಾದರೆ ನಾವು ನಮ್ಮ ಮನೇಲಿರ್ತೇವೆ ಅವರು ಅವರ ಮನೆಯಲ್ಲಿ ಇರ್ತಾರೆ ಖಾಲಿ ಮೊಬೈಲಲ್ಲಿ ಅಷ್ಟೇ ಸಿಗ್ತೇವೆ ಸಿಕ್ಕಿದರೆ ಹೀಗೆ ಹೋಗುವಾಗ ದಾರಿಯಲ್ಲಿ ಸಿಗ್ತಾರೆ ನೋಡಿ ಹಾಯ್ ಬಾಯ್ ಅಂತಷ್ಟೇ ಹೇಳ್ತೆ ಆದರೆ ಇಂತಹ ಸಮಯದಲ್ಲೆಲ್ಲಾದರೆ ನಾವು ಒಂದು ಎರಡು ಗಂಟೆ ಮೂರು ಗಂಟೆ ದಿನಕ್ಕೆ ಎರಡು ಮೂರು ಗಂಟೆ ಅವರೊಟ್ಟಿಗೆ ಸಮಯವನ್ನು ಕಳೀತೀವಿ ಯಾಕೆಂದ್ರೆ ನಾವು ಡ್ಯಾನ್ಸ್ ಕಲಿಯುವ ಸಮಯದಲ್ಲಿ ಕೆಲವೊಮ್ಮೆ ನಾವೇ ಡ್ಯಾನ್ಸನ್ನು ಕಲಿತೇವೆ ಡ್ಯಾನ್ಸರ್ ಕರಿಯೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಆಗ ಅವಳು ಹೇಳಿದ ಸ್ಟೆಪ್ ನನಗೆ ಇಷ್ಟ ಆಗ್ಲಿಲ್ಲಾದರೆ ನಾನು ಕೆಲವೊಮ್ಮೆ ನಾವು ಡೈರೆಕ್ಟ್ ಆಗಿ ಹೇಳಿ ಬಿಡ್ತೇವೆ ಅಂದರೆ ನಮ್ಮದೇ ಫ್ರೆಂಡ್ಸ್ ಅಲ್ಲಾ ಅದು ಬೇಡ ನಾವು ಸ್ಟೆಪ್ ಬೇರೆ ನೋಡುವ ಹಾಗೆ ಹೀಗೆ ನಾವು ಬೇರೆ ಬೇರೆ ನೃತ್ಯ ಕಾರ್ಯಕ್ರಮದಿ ಡ್ಯಾನ್ಸ್ ಬರ್ತದಂತ ಸೀದಾ ಹೋಗಿ ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲಾ ಅದಕ್ಕೆ ಆದ ಒಂದು ರೀತಿ ರಿವಾಜಿರ್ತದೆ ಡ್ಯಾನ್ಸ್ ಕಲಿತು ಇಷ್ಟು ದಿನ ಒಂದು ಡ್ಯಾನ್ಸ್ ಅದಕ್ಕೆ ಒಂದು ಪ್ರಾಕ್ಟಿಸ್ ಬೇಕು ಇಲ್ಲದಿದ್ದರೆ ಹೋಗಿ ಸ್ಟೇಜಲ್ಲಿ ದೊಂಬರಾಟ ಕುಣಿದ ಹಾಗೆ ಕುಣಿಲಿಕ್ಕೆ ಆಗುವುದಿಲ್ಲಲ್ಲ ಅದರ ಅನುಭವ ಒಂಥರ ಬೇರೇನೆ ರೀತಿ ಇರುತ್ತೆ ಅಂದರೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ತೇವೆ ಸಮ್ ಟೈಮ್ ನಾವು ಮನೆಯವರೊಟ್ಟಿಗೆ ಸೇರಿ ಡಾನ್ಸ್ ಮಾಡ್ತೇವೆ ಹೀಗೆ ಅದೊಂತರ ನಮಗೆ ಫೀಲಿಂಗೇ ಬೇರೆ ಇರುತ್ತೆ ಡ್ಯಾನ್ಸ್ ಅನುಭವ ಡ್ಯಾನ್ಸ್ ಅಂದರೇನೆ ಅದೊಂದು ಹುಚ್ಚು ಎಲ್ಲರಿಗೆ ಅಂದರೆ ಆ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಆಗ್ತಿದೆ ಅಂದರೆ ಎಲ್ಲರು ಹಾ ಡ್ಯಾನ್ಸ್ ಕಾಂಪಿಟೇಷನ್ ಅಂತೆ ಅಲ್ಲಿಗೆ ಇವತ್ತು ಹೋಗುವ ಇಲ್ಲದ್ರೆ ಯಾವುದಾದರು ದೇವಸ್ಥಾನದ ಸಮಾರಂಭಯಿದ್ದರೆ ಹೊ ಅಲ್ಲಿ ಇವತ್ತು ಡ್ಯಾನ್ಸ್ ಕಾರ್ಯಕ್ರಮಯಿದೆ ಅಂತೆ ಎಲ್ಲಾ ಹೋಗುವ ಅಲ್ಲಿ ಅವರ ಅವರು ಡ್ಯಾನ್ಸ್ ಮಾಡ್ತಾರಂತೆ ಇವರು ಡ್ಯಾನ್ಸ್ ಮಾಡ್ತಾರಂತೆ ಹಾಗೆ ಹೇಳ್ತೇವೆ ಹಾ ನೆಕ್ಸ್ಟ್ ಟೈಮಿಂದ ನಾವು ಕುಣಿಯುವ ಅವರು ಡ್ಯಾನ್ಸ್ ಮಾಡಿದಾಗ ನಾವು ನೋಡೋದು ಅವರೇ ಡ್ಯಾನ್ಸ್ ಮಾಡ್ತಾರಂತೆ ನಾವು ಸಹ ಡ್ಯಾನ್ಸ್ ಮಾಡ್ಬೋದಲ್ಲಾ ಇಲ್ಲದ್ದರೆ ಅವರು ಡ್ಯಾನ್ಸ್ ಮಾಡಿ ಇನ್ಸ್ಪಯ್ರ್ ಆಗಿ ಹೊ ನನಗೂ ಡ್ಯಾನ್ಸ್ ಮಾಡಲಿಕ್ಕೆ ಆಸೆ ಆಗ್ತದೆ ನಾನು ಡ್ಯಾನ್ಸ್ ಕಲಿಬೇಕು ಮುಂದಿನ ವರ್ಷ ಇದೇ ಸ್ಟೇಜಲ್ಲಿ ನಾನು ಡ್ಯಾನ್ಸ್ ಮಾಡಿದರೆ ಹೇಗಿರುತ್ತೆ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೇಳ್ತಾ ಡ್ಯಾನ್ಸ್ ಮಾಡುವ ನೆಕ್ಸ್ಟ್ ಹೀಗೆಲ್ಲ ನಮಗೆ ಮೆನ್ ನಮಗೆ ಒಂದು ಯೋಚನೆ ಬರುತ್ತೆ ಡ್ಯಾನ್ಸ್ ಮ ಸಮ್ ಟೈಮ್ ಹೆಂಗಂದ್ರೆ ಡ್ಯಾನ್ಸ್ ಮಾಡಿದರೆ ನಮಗೆ ಇರುವ ಒಂದು ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ